ಹಾಂ ಹೇಳಿ ಮೇಡಮ ಏನ್ಬೇಕಾಗಿತ್ತು ರೀ ನಿಮಗೆ ತರಕಾರಿ ಓಕೆ ಯಾವ ತರಕಾರಿ ಬೇಕಾಗಿತ್ತು ರೀ ಟೊಮ್ಯಾಟೊ ದ ಹಾಂ ಈಗಾಗಲೇ ಹಾಂ ಟಮ್ಯಾಟೋ ಸಹ ನಮ್ಮ ಕಡೆ ಈಗ ನೋಡಿದರೆ ಟಮ್ಯಾಟೊ ನಮ್ಮ ಕಡೆ ಒಂದು ಟ್ವೆಂಟಿ ಫೈವ್ ರುಪೀಸ್ ಕೆಜಿ ಇದೆ ಹ್ಞೂ ನೀವು ಬೇಕಾದ್ರೆ ಬಂದು ಇದು ಮಾಡ್ಕೊಬೌದು ನೋಡ್ಕೊಬೌದು ಹಾಂ ಒನ್ ಕೆಜಿಗೆ ಜಾಸ್ತಿ ಆಯಿತು ಟಮ್ಯಾಟೋದು ಮಾರ್ಕೆಟು ಅಷ್ಟು ಇದಾಗಿದೆ ಈಗ ಸದ್ಯಕ್ಕೆ ನೋಡ್ಲಿಕ್ಹತ್ತೀರಿ ಭಾಳ ಪ್ರದೇಶದಲ್ಲಿ ನಡೀತ ಇದೆ ಟಮ್ಯಾಟೊ ಬಗ್ಗೆ ಚರ್ಚೆ ನಡೀತ ಇದೆ ಸೊ ಅದ್ರ ಸಲುವಾಗಿ ಟಮ್ಯಾಟೊ ರೇಟುಗಳು ಇಪ್ಪತ್ತೈದು ಆಗಿಬಿಟ್ಟಿದ್ದಾವೆ ಲಾಸ್ಟ್ ನೀವು ಹೇಳಿ ರೀ ಲಾಸ್ಟ್ ನಾವು ಇಪ್ಪತ್ತೈದು ಲಾಸ್ಟ್ ನಾವು ಒಂದು ಇಪ್ಪತ್ಮೂರು ಮಟ ಮಾಡ್ಬೌದು ಇಪ್ ಇಪ್ಪತ್ತು ಬೇಡ ಮೇಡಮ ಇಪ್ಪತ್ತು ಬೇಡ ನೀವು ಏನು ಮಾಡಿರಿ ಇಪ್ಪತ್ಮೂರು ಲಾನ್ ಲಾಸ್ಟ್ ನಾನು ಹೇಳ್ತ ಇದ್ದೀನಿ ಅದೇ ಅದೇ ರೇಟಿಗೆ ನೀವು ಫಿಕ್ಸ್ ಮಾಡಿರಿ ನಡೀತದೆ ಇಲ್ಲ ಇಲ್ಲ ಇಲ್ಲ ಹಂಗ್ ಇಲ್ಲ ನೋಡಿ ಆಗೋಂಗಿಲ್ಲ ವೈ ಬಿಕಾಸ್ ಎಲ್ಲ ನಾವು ಮಾರುಕಟ್ಟೇಲ್ಲಿ ತೊಗೊಂಡು ಬರ್ತೀವಿ ರೀಟೇಲರ್ರು ಆಮೇಲೆ ನಮ್ಮದು ಓಲ್ಸೇಲರು ಅವ್ರ ಕಡಿಂದ ತೊಗೊಂಡು ಬರ್ತೀವಿ ಅದಕ್ಕೆ ಇಪ್ಪತ್ಮೂರು ಬೆಸ್ಟ್ ಪ್ರೈಸ್ ಇದೆ ಮೇಡಮ ಇಪ್ಪತ್ತೆರಡಾ ಇಪ್ಪತ್ತೆರಡಕ್ಕೆ ಮೇಡಮ ಆಯ್ತ್ ನಾವು ಮಾಡೋದು ವಿಚಾರಿದೆ ನಮ್ದು ಸರಿ ಹಿಂಗೆ ಇದು ಆಗಲ್ಲ ಟ್ವೆಂಟಿ ತ್ರೀ ಲಾಸ್ಟ್ ಆಗುತ್ತೆ ನೋಡಿರಿ ಲಾಸ್ಟ್ ನೀವು ಹೇಳತ್ತಿರಿ ಅಂದ್ರೆ ಟ್ವೆಂಟಿ ಟು ಮಾಡಣ ಅಂತೀರಂದ್ರೆ ನಡೀತದೆ ನಾವು ಟ್ವೆಂಟಿ ಟು ಮಾಡ್ಬೌದು ಈಗ ಸದ್ಯಕ್ಕೆ ಮತ್ತೆ ಯಾವ್ದು ನಿಮಗೆ ಟೊಮ್ಯಾಟೊ ಆಮೇಲೆ ಮತ್ತೆ ಯಾವುದು ನಿಮ್ಗೆ ತರ್ಕಾರಿಗಳು ಬೇಕಾಗಿದಾವೆ

ಹಾಂ ಅದು ಕೂಡ ಇದೆ ಮೇಡಮ ಅದು ಕೂಡ ಇದೆ ಟ್ವೆಂಟಿ ರುಪೀಸೂ ಟ್ವೆಂಟಿ ರುಪೀಸ್ ಆಗುತ್ತೆ ಟ್ವೆಂಟಿ ರುಪೀಸು ಎರಡು ಇದ್ರು ಹಾಂ ಎರಡು ಇದ್ರ್ ಸಲುವಾಗಿ ಹಾಂ ಹಾಂ ಟ್ವೆಂಟಿ ರುಪೀಸು ಹಾಂ ಹಾಂ ಹತ್ತು ರೂಪಾಯ್ಗೆ ಒಂದು ಆಗುತ್ತೆ ನೋಡಿ ಮೇಡಮ ಹಾಂ ನಡಿ ಹತ್ತು ರೂಪಾಯ್ಗೆ ಒಂದು ಆಗುತ್ತೆ ಎರಡು ಆಗುತ್ತೆ ಇಲ್ಲ ಮೇಡಮ ನಮ್ಮ ಕಡೆ ಎರಡು ಎರಡು ಇಪ್ಪತ್ತು ರೂಪಾಯ್ಗೆ ಎರಡು ಸಿಗೋದು ಹ್ಞೂ

ಆಯ್ತು ಆಯಿತು ಮೇಡಮ್ ಆಯ್ತು ನಾವು ನಿಮ್ಗೆ ಕಳಿಸ್ಕೊಡ್ತೀವಿ ಥ್ಯಾಂಕ್ ಯು ಸೊ ಮಚ್ ಮೇಡಮ್